ಹೌದು ಮ್ಯಾಮ್ ಹೇಳಿ ಏನುಬೇಕು

ಹೌದಾ ಮ್ಯಾಮ್ ತ್ಯಾಂಕ್ಸ್ ಫೋರ್ ಕಾಲಿಂಗ್ ನಮ್ಮ ಬಾದಾಮಿಯಲ್ಲೆಲ್ಲ ನಮ್ಮ ಗೈಡರ್ಸ್ ಹೀಗೆ ಗೈಡ್ ಮಾಡ್ತಾರೆ ನೀವು ಯಾವ ಛಲೋ ಪ್ಲೇಸಸ್ ಎಲ್ಲಇದಾವಲ್ಲ ಅವನ್ನೆಲ್ಲ ತೋರಿಸ್ತಾರೆ ನಿಮಗೆ ಅವ್ರ ಓನ್ ವೆಯಿಕಲಿಂದ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಪ್ಲೇಸಸಿಗೆಲ್ಲ ಆಮೇಲೆ ನಿಮ್ಗೆ ಸ್ಟೇ ಮಾಡೋಕೆ ಒಂದು ಕ್ಲರ್ಕ್ಸ್ ಇನ್ ಅಂತ ಇದೆ ಅಲ್ಲಿ ರೂಮ್ ಕೊಡಿಸ್ತಾರೆ ಅಲ್ಲೆಲ್ಲ ಊಟ ಫೆಸಿಲಿಟೀಸ್ ಇರುತ್ತೆ ಓಟೆಲ್ ಫೆಸಿಲಿಟೀಸ್ ಎಲ್ಲಇರುತ್ತೆ ಪ್ಲೇಸಸ್ ಬಂದು ಹಾಂ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಮ್ಯಾಮ್ ನಮ್ಮ ಕಡೆಯಿಂದ ಒಬ್ಬ ಗೈಡರ್ ನಿಮಗೆ ಗೈಡ್ ಮಾಡ್ತಾರೆ ಅಲ್ಲಿ ನಮ್ಮ ಇದು ಬಾದಾಮಿಯಲ್ಲಿ ಫೆಸಿಲಿಟೀಸ್ ಬಂದುಬಿಟ್ಟು ಇಲ್ಲಿ ಗುಹೆಗಳಿದೆ ಕೇವ್ ಇದ್ದಾವೆ ಗುಹೆ ಮತ್ತು ಹಳೇ ಕಾಲದ ದೇವಾಲಯಗಳಿದೆ ಅಮೊಂಟ್ ಒಂದು ತ್ರಿ ತೌಸಂಡ್ ಆಗ್ಬಹುದು ಏನೋ ಇಲ್ಲಿ ಗುಹೆ ಇದ್ದಾವೆ ಇಲ್ಲಿ ಹಳೆ ಕಾಲದಿಂದ ರಾಜಮನೆತನಗಳಿಂದ ಬಂದಿರುವಂತಹ ಕೆತ್ತಿದ ಶಿಲಾಕಲ್ ಶಿಲಾಕೃತಿಗಳಿವೆ ಆಮೇಲೆ ಶಾಸನಗಳಿದಿವಿ ಶಾಸನ ಅದಾವೆ ಹಾಂ ವೈಟ್ ಮಾಡ್ತಿವಿ ಮ್ಯಾಮ್ ಹಾಂ ನಮ್ಮ ಕಡೆನು ಇದೆ ನಿಮಗೆ ಇದು ಬೇಕು ಪಟ್ಟದ ಕಲ್ಲು ತೋರುಸ್ತ ಹಾಂ ಕಾಲ್ ಮಾಡಿ ಮೇಡಮ್ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಸೊ ಮಚ್